ನಾವು ದಿನನಿತ್ಯ ಕನ್ನಡ ಮಾತನಾಡಬೇಕಾದ್ರೆ ಪದ ಪುಂಜಗಳನ್ನು ನುಡಿಮುತ್ತುಗಳನ್ನು ಉಪಯೋಗಿಸ್ತೇವೆ ಯಾವುದಾದ್ರೂ ಒಂದು ವಿಷಯ ಹೇಳಬೇಕಾದ್ರೆ ಕೆಲವೊಮ್ಮೆ ಅದಕ್ಕೆ ವಿಶೇಷ ಅರ್ಥ ಕೊಡುವಂಥ ಪದಗಳನ್ನು ಉಪಯೋಗಿಸ್ತೇವೆ ಅದಕ್ಕೆ ನುಡಿಗಟ್ಟು ಅಂತ ಹೇಳ್ತೇವೆ ಆಯಿತಾ ಸಾಮಾನ್ಯವಾಗಿ ನಾವು ವ್ಯತ್ಯಾಸವನ್ನು ಹೇಳಬೇಕಾದ್ರೆ ವ್ಯತ್ಯಾಸ ಪದದ ಬದಲಿಗೆ ಅಜಗಜಾಂತರ ಅಂತ ನುಡಿಗಟ್ಟನ್ನು ಉಪಯೋಗಿಸ್ತೇವೆ ಹಾಗೆಯೇ ಕೆಲವೊಮ್ಮೆ ಎರಡರಲ್ಲಿ ಏನು ಆರಿಸ್ಕೊಳ್ಬೇಕು ಎಂಬ ಚಿಂತೆಯಲ್ಲಿ ಇರುವುದನ್ನು ಉಭಯ ಸಂಕಟದಲ್ಲಿರುವುದು ಅಂತ ಕೂಡ ಹೇಳು ಹೇಳ್ತೇವೆ ಅಜ್ಜಿ ಕತೆ ಎಂಬ ಪದವನ್ನು ಉಪಯೋಸದೇ ಇರುವಂಥ ವ್ಯಕ್ತಿಯೇ ಕಮ್ಮಿ ಅಜ್ಜಿ ಕತೆ ಎಂಬುವುದು ಕೂಡ ಒಂದು ನುಡಿಗಟ್ಟು ಇದನ್ನು ಪುರಾತನ ಸಂಗತಿಗಳನ್ನು ಹೇಳುವುದಕ್ಕೆ ಬಳಸ್ತಾರೆ ನಾವು ಯಾರಿಂದಲೂ ಮೋಸ ಹೋದಾಗ ಅಥವಾ ಬೇರೆಯವರು ಮೋಸ ಹೋ ಮಾಡಿದಾಗ ಸಾಮಾನ್ಯವಾಗಿ ಬಳಸುವ ಮೊದಲ ಪದವೇ ಕೈ ಕೊಟ್ಟರು ಅವಳು ಕೈ ಕಟ್ಟಳ್ ಅವಳು ಕೊನೆಯ ಕ್ಷಣದಲ್ಲಿ ನನಗೆ ಕೈ ಕೊಟ್ಟಳು ಎಂದು ಸಾಮಾನ್ಯವಾಗಿ ಬಳಸ್ತೇವೆ